ನಮಸ್ತೆ ಮ್ಯಾಮ್ ನಾವು ಹಿರಿಯೂರಿಂದ ಕಾಲ್ ಮಾಡ್ತಿರೋದು ನನ್ನ ಮಗ ಟೆನ್ತ್ ಪಾಸ್ ಆಗಿದ್ದಾನೆ ನಿಮ್ಮ ಕಾಲೇಜ್ ಬಗ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಒಳ್ಳೆಯ ಕಾಲೇಜೂ ಅಂತ ಅಟ್ಮೋಸ್ಪಿಯರ್ ಎಲ್ಲ ಚೆನ್ನಾಗಿದೆ ಅಂತ ನಾವು ಕಾ ಆಂ ಹ್ಞೂ ಹೌದು ಮ್ಯಾಮ್ ವುಮೆನ್ಸ್ ಕಾಲೇಜು ಹ್ಞೂ ಅದು ಅಡ್ಮಿಷನ್ ಪ್ರೊಸೀಜರ್ ಏನಾದರೂ ಹೇಳ್ತಿರಾ ಹೂಂ ಎಷ್ಟು ಗಂಟೆಯಿಂದ ಬರ್ಬೋದು ಹೂಂ ಹೂಂ ಫೀಸ್ ಎಷ್ಟು ಹೂಂ ಹೂಂ ಎಷ್ಟು ಅಂತ ಹೇಳ್ಬೋದಾ ಮ್ಯಾಮ್ ಊಂ ಹೂಂ ಊಂ ವ್ಯಾನ್ ಫೆಸಿಲಿಟಿ ಇದೆಯಾ ಮ್ಯಾಮ್ ಆರ್ಟ್ಸೂ ಕೂಡ ಇದೆಯಾ ನಿಮ್ಮ ಹತ್ರ ಹಾಂ ಕಾಮರ್ಸಿಗೆ ಕೇಳ್ತಾ ಏಯ್ಟಿ ಫೋರ್ ಪರ್ಸೆಂಟ್ ಹೂಂ ಹೂಂ ಊಂ ಇಲ್ಲ ಆಂ ಹೌದು ನಾವು ಕೇಳಿದ್ವಿ ಅದಕ್ಕೆ ನಿಮ್ಮ ಕಾಲೇಜಿಗೇ ಸೇರಿಸ್ಬೇಕಂತ ಇದ್ದೀವಿ ಹೂಂ ಹಾಂ ಹೌದಾ ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನ್ ಆಗೋಕ್ಕೆ ಹೌದಾ ಸೀಟ್ ಎಷ್ಟಿದ್ದಾವೆ ಊಂ ಊಂ ಊಂ ತ್ಯಾಂಕ್ ಯೂ ಮ್ಯಾಮ್ ಹೂಂ ತ್ಯಾಂಕ್ ಯೂ ಮ್ಯಾಮ್ ಮತ್ತೊಂದು ಸರ್ತಿ ಕಾಲ್ ಮಾಡ್ತೀವಿ ಊಂ ಸರಿ